ಒಂಬತ್ತು ಲಕ್ಷದ ಎಂಬತೊಂಬತ್ತು ಸಾವಿರದ ಒಂಬೈನೂರ ನಲವತ್ತ್ಮೂರು ಎಂಟು ಲಕ್ಷದ ಎಪ್ಪತೊಂಬತ್ತು ಸಾವಿರದ ಏಳು ನೂರ ಹದಿನಾರು ಆರು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ನಲವತ್ತ್ಮೂರು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ನಾನ್ನೂರ ಹದಿಮೂರು ಐದು ಲಕ್ಷದ ನಲವತ್ತ್ಮೂರು ಸಾವಿರದ ಆರು ನೂರ ಹದಿನೇಳು